ಶಿವಮೊಗ್ಗ ಜಿಲ್ಲೆಯಲ್ಲಿ ಆರೋಗ್ಯ ಸೌಕರ್ಯ ಎಲ್ಲ ಇದೆ ಆಸ್ಪತ್ರೆ ಔಷಧಿ ಅಂಗಡಿ ಸಮುದಾಯ ಆರೋಗ್ಯ ಕೇಂದ್ರ ಎಲ್ಲವೂ ಇರುತ್ತದೆ ಇದು ಸ್ಥಳೀಯ ಜನರಿಗೆ ತುಂಬ ಸುಲಭವಾಗಿ ಸಿಗುತ್ತದೆ ಹೆಚ್ಚಾಗಿ ಈ ಏನು ಸರ್ಕಾರಿ ಆಸ್ಪತ್ರೆ ಇರ್ತದೆ ಅಲ್ಲಿ ಎಲ್ಲ ಔಷಧಿ ಲಭ್ಯ ಇರೋದ್ರಿಂದ ಈ ಬಡವರಿಗೆ ತುಂಬ ಅನುಕೂಲ ಆಗ್ತದೆ ಅವರು ಅಲ್ಲಿ ಅವ್ರಿಗೆ ಆರ್ಥಿಕ ಸಮಸ್ಯೆ ಇರೋದ್ರಿಂದ ಬೇರೆ ಏನು ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ಬೌದು ಹಾಗಾಗಿ ಇನ್ನು ಕೋವಿಡ್ ಸಮಯದಲ್ಲಿ ಅಂತ ಹೇಳಿದರೆ ಎಲ್ಲ ಆಸ್ಪತ್ರೆಗಳಿಗೂ ಏನು ಈ ಕಷ್ಟ ಆಗಿದ್ದೇ ಇದೆ ಯಾಕಂದರೆ ಹೆಚ್ಚಾಗಿ ಎಲ್ಲರಿಗೂ ಸೋಂಕು ಆಗಿತ್ತು ಹಾಗಾಗಿ ಹಾಗಾಗಿ ಸರ್ಕಾರ ಕೂಡ ಅಷ್ಟೇ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಕೋವಿಡ ಏನು ಲಸಿಕೆಯನ್ನು ಕೊಡುವುದಾಗಿರ್ಬೌದು ಆ ಒಂದು ಕೋವಿಡನ್ನು ತಡೆಗಟ್ಲಿಕ್ಕೆ ಆಗಿರ್ಬೌದು ಹೀಗೆ ಹಲವಾರು ಹಾಗಾಗಿ ಆಸ್ಪತ್ರೆ ವ್ಯವಸ್ಥೆ ಎಲ್ಲಾನು ಸರಿಯಾಗಿ ಇದೆ ಈಗ ಎಲ್ಲ ಕಡೆ ಈ ದರದ ಏನು ಹೆಚ್ಚಳ ಆಗಿರೋದ್ರಿಂದ ಔಷಧಿ ಸ್ವಲ್ಪ ನಮಗೆ ದೊರೆಯುವಂಥದ್ದು ತುಂಬ ಹೆಚ್ಚಳ ಆಗಿದೆ ಅಂದರೆ ದರ ನನ್ನ ನಮಗೆ ಏನು ಕೊಡ್ಬೇ ಕೊಡ್ತೇವೆ ನಾವು ಇದಕ್ಕೆ ಯಾವುದಕ್ಕೆ ಮದ್ದಿಗೆ ಅದು ನಮಗೆ ಸ್ವಲ್ಪ ಕಾಶ್ಟ್ಲಿ ಅಂತ ಅನಿಸ್ತದೆ ಯಾಕಂದರೆ ಇವಾಗಿನ ಸರ್ಕಾರದ ರೇಟಿಂದ ಹಾಗೆ ಆಗಿದೆ